ಇತ್ತಿಚೀನ ದಿನಗಳಲ್ಲಿ ನಾವು ಅಭಿವೃದ್ಧಿಯೆಡೆಗೆ ಸಾಗಬೇಕು ಅನ್ನೋ ಕಾರಣದಿಂದ ಮಾಡರ್ನೈಸೇಶನ್ ಆಧುನಿಕತೆಯ ಈ ಕಡೆಗ ನಾವು ವಾಲುತ್ತ ಇದ್ದೀವಿ ಹಿಂದಿನ ದಿನಗಳಲ್ಲಿ ನಾವು ಉದಾಹರಣೆ ತೊಗೋಳೋದಾದರೆ ಹಿಂದಿನ ದಿನಗಳಲ್ಲಿ ಏನಾದ್ರು ಹಬ್ಬ ಆಗಲಿ ಜಾತ್ರಾ ಮಹೋತ್ಸವಗಳಾದಾಗ ಅಲ್ಲಿ ಆ ಜಾತ್ರಾ ಮಹೋತ್ಸವಗಳು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿತಿದ್ವು ಆ ಜಾತ್ರೆಗಳಲ್ಲಿ ನಡೆಯುವಂತಹ ಕ ಮನರಂಜನ ಕಾರ್ಯಕ್ರಮಗಳು ಕಲೆಯನ್ನು ಎತ್ತಿ ಹಿಡಿತಾಯಿದ್ವು ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಕಳೆದು ಹೋಗಿದೆ ಇದರಿಂದ ಈ ನಾವು ಈ ಸ ಜಾತ್ರಾ ಮಹೋತ್ಸವಗಳಾಗಲಿ ಹಬ್ಬ ಹರಿದಿನಗಳಲ್ಲಾಗಲಿ ಕಲೆ ಮತ್ತು ಸಂಸ್ಕೃತಿಯನ್ನು ನಾವು ಅಭಿವೃದ್ಧಿ ಪಡಿಸಬೋದು ಅಂದರೆ ಯಾವುದರ ಮೂಲಕ ಸರ್ಕಾರದ ಮೂಲಕ ನಾವು ಸಂಸ್ಕೃತಿಯನ್ನು ಅಭಿವೃದ್ಧಿ ಪಡಿಸಬೋದು ಉದಾರಣೆಗೆ ಯಾವುದೇ ಒಂದು ನಾವು ಯಾವ್ದೋ ಒಂದು ಜಾತ್ರಾ ಮಹೋತ್ಸವ ಆಗಿರಬೋದು ಈಗ ಮನರಂಜನ ಕಾರ್ಯಕ್ರಮ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ಮಾಡಿದಾಗ ಅದಕ್ಕೆ ಕೆಲವೊಂದಕ್ಕೆ ಖಂಡಿತವಾಗಿಯೂ ಸರ್ಕಾರದ ಅನುಮತಿ ಇರಲೇಬೇಕಾಗುತ್ತೆ ಸರ್ಕಾರದ ಅನುಮತಿ ಇಲ್ಲಾಂದ್ರೆ ಆ ಕಾರ್ಯಕ್ರಮಗಳನ್ನ ಮಾಡೋದಕ್ಕಾಗೊಲ್ಲ ಆದ್ದರಿಂದ ಸರ್ಕಾರದ ಅನುಮತಿಯಿಂದ ಸರ್ಕಾರ ಹಣಕಾಸಿನ ರೀತಿಯಲ್ಲಿ ಸಹಾಯ ಮಾಡೋದ್ರಿಂದ ಕಲೆ ಮತ್ತು ಸಂಸ್ಕೃತಿಯನ್ನು ಅಭಿವೃದ್ಧಿ ಪಡಿಸಬಹುದು